ಯಾವತ್ತು ತಗೊಂಡೋದಿರಿ ನೀವು ಫೋನ್ನಾ ಯಾವ ಕಂಪ್ನಿ ಫೋನ್ ತಗೊಂಡೋಗಿದ್ದೀರಾ ನೀವು ಯಾವ ಕಂಪ್ನಿ ಫೋನು ಹೌದಾ ರ್ಯಾಮ್ ಎಷ್ಟು ಹೌದಾ ಹ್ಞೂ ಹೌದಾ ಸರಿ ಆಯಿತು ಬಂದು ಭೇಟಿ ಆಗಿ ನಾ ನಿಮ್ಮ ಮೊಬೈಲಲ್ಲಿ ಇರೋ ಸಮಸ್ಯೆನ ನಾನು ರಿಪೇರಿ ಮಾಡಿಕೊಡ್ತಿನಿ ನಾವು ನಾಳೆ ನಾಳೆನು ಇರ್ತಿನಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗು ಇರ್ತೇವೆ ಮತ್ತೆ ದಿನ ಆದರೆ ಮಂಗಳವಾರ ಒಂದಿನ ರಜಾ ಇರುತ್ತೆ ಮತ್ತೆ ವಾರ ಪೂರ್ತಿ ಇರುತ್ತೆ ವಾರ ಪೂರ್ತಿ ಶನಿವಾರ ಮಾತ್ರ ಅರ್ಧ ದಿನ ಇರುತ್ತೆ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗು ಓಪನ್ ಇರುತ್ತೆ ನೀವೇನು ಯಾವಾಗ ಬಂದ್ರು ರಿಪೇರಿ ಮಾಡ್ಕೊಡ್ತೀನಿ ಆದರೆ ಮಂಗಳವಾರ ಮಾತ್ರ ಅಂಗಡಿ ಕ್ಲೋಸ್ ಇರುತ್ತೆ

ಹ್ಞೂ ಹ್ಞೂ ಇನ್ನೇನಾದ್ರೂ ಸಮಸ್ಯೆ ಇದೆಯಾ ಸಿಮ್ ಯಾವುದು ನಿಮ್ಮದು ಹೌದಾ ನಿಮ್ಮ ಹಳ್ಳಿಯಲ್ ಅದು ನೆಟ್ವರ್ಕ್ ಸಿಗುತ್ತಾ

ಸರಿ ಮೇಡಮ್ ಆಯಿತು ನಾಳೆ ಬನ್ನಿ ನಾನು ರಿಪೇರಿ ಮಾಡ್ಕೊಡ್ತೀನಿ ಹಾಂ ಸರಿ ಮೇಡಮ್ ಆಯಿತು